ಊಟ ಅಂದ ತಕ್ಷಣ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಏಕೆಂದರೆ ಮಾನವನ ಮೂಲಭೂತ ಅಗತ್ಯಗಳಲ್ಲಿ ಅವಶ್ಯಕತೆಗಳಲ್ಲಿ ಆಹಾರ ಸಹ ಒಂದು ನಮಗೆ ಬದ್ಕೋದಕ್ಕೆ ಆಹಾರ ನೀರು ಗಾಳಿ ಬೆಳಕು ಇವೆಲ್ಲಾ ಎಷ್ಟು ಮುಖ್ಯ ಅಲ್ವಾ ಹಾಗೇ ಆಹಾರ ಅಂದ ತಕ್ಷಣ ನಮಗೆ ಒಂದೊತ್ತಿನ ಆಹಾರ ಅಲ್ಲ ಅದು ನಾವು ಆಹಾರ ಅಂದ ತಕ್ಷಣ ಅದು ನಮಗೆ ಮೂರು ಟೈಮುದ್ದುನು ನೆನಪು ಬರುತ್ತೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಕೆಲವೊಬ್ಬರು ರೂಢಿ ಮಾಡ್ಕೊಂಡಿರೋ ಥರ ಸಾಯಂಕಾಲ ಸ್ನ್ಯಾಕ್ಸು ಮದ್ ಮಧ್ಯೆ ಎಲ್ಲ ಟೀ ಆಗಿರ್ಬೋದು ಕಾಫಿ ಆಗಿರ್ಬೋದು ಅಥವಾ ಲೆಮೆನ್ ಟೀ ಆಗಿರ್ಬೋದು ಹೀಗೆ ಅಥವಾ ಫ್ರೂ ನಾವು ತಿಂತಕ್ಕಂಥ ಫ್ರೂಟ್ಸ್ಗಳಾಗಿರ್ಬೋದು ಹೀಗೆ ಏನೇನೋ ಅವರ ಆಹಾರ ಪದ್ದತಿಗಳು ಒಬ್ಬೊಬ್ಬರ್ದು ಆಹಾರ ಪದ್ದತಿ ಒಂದೊಂದು ಥರ ಇರುತ್ತೆ ಎಲ್ಲರೂ ಒಂದೇ ಥರ ತಿನ್ನಲ್ಲ ಅಥವಾ ಎಲ್ಲಾ ಒಂದನ್ನೇ ಒಂದೇ ಆಹಾರವನ್ನು ಅಥವಾ ತಿಂಡಿಗಳನ್ನು ಲೈಕ್ ಮಾಡಲ್ಲ ನನ್ನ ಅಭಿಪ್ರಾಯದಲ್ಲಿ ಅಥವಾ ನನಗೆ ಪರ್ಸ್ನಲಿ ಏನಿಷ್ಟ ತಿಂಡಿಗಳಲ್ಲಿ ಅಂತಂದರೆ ಬಿಸಿಬೇಳೆಭಾತು ಮತ್ತು ಪೊಂಗಲ್ಲು ಇದು ತುಂಬ ಇಷ್ಟ ಆಗುತ್ತೆ ನನಗೆ ಮತ್ತು ನನ್ಗೆ ಸಾಮಾನ್ಯ ಅದನ್ನ ಮಾಡಬೇಕು ಅಂತ ಅಂದುಕೊಂಡಾಗೆಲ್ಲ ನನ್ನ ಮಕ್ಳಿಗೆ ಇಷ್ಟ ಆಗಲ್ಲ ಮಗಳು ಸ್ವಲ್ಪ ಇಷ್ಟಪಡ್ತಾಳೆ ಮಗ ಆದರೆ ಆ ಬಿಸಿಬೇಳೆಭಾತಾ ನನಗೀವತ್ತು ಬೇಡ ನಾನು ಬಾಕ್ಸ್ಗೆ ತಗೊಂಡೋಗಲ್ಲ ನಾನು ತಿನ್ನಲ್ಲ ಅಂತೆಲ್ಲ ಹಠ ಮಾಡ್ತಾನೆ ಏಕೆಂದರೆ ಅದು ಸ್ವಲ್ಪ ಮಸಾಲೆ ಭರಿತವಾಗಿರೋದ್ರಿಂದ ಸ್ವಲ್ಪ ಖಾರವಾಗಿರೋದ್ರಿಂದ ಅವ್ನ್ಗೆ ಇಷ್ಟ ಆಗದೇ ಇರ್ಬೋದು ಅನ್ನೋದ್ನ ಅಂತ ನಾನು ಕಂಡುಕೊಂಡಿದೀನಿ ಹಾಗಾಗಿ ನಾವೀವಾಗ ಮದುವೆ ಆಗಿ ಒಂದು ಸಂಸಾರ ಅಂತ ಶುರು ಮಾಡಿದ್ಮೇಲೆ ನಮಗೆ ಮಕ್ಕಳು ಅಂತ ಆದಮೇಲೆ ನಮ್ಮಿಷ್ಟಕ್ಕೆ ಬದಲಾಗಿ ಮಕ್ಳದ್ದು ಆ ಇಷ್ಟನೇ ನಮಗೆ ತುಂಬ ಮುಖ್ಯ ಆಗಿಬಿಡುತ್ತೆ ಏಕೆಂದರೆ ಅವರಿಗೇನಿಷ್ಟ ಮನೆಯವರಿಗೇನಿಷ್ಟ ಹಸ್ಬೆಂಡ್ಗೇನಿಷ್ಟ ಅದನ್ನು ಮಾಡಿಕೊಡ್ಬೇಕು ಅವ್ರು ಇಷ್ಟಪಟ್ಟು ಅದನ್ನು ತಿನ್ನಬೇಕು ಸ್ವಲ್ಪ ಜಾಸ್ತಿ ಅವರು ತಿಂದ್ರೂನು ನಮಗೆ ಭಾಳ ಸಂತೋಷ ಅನಿಸ್ತಾಯಿರತ್ತೆ ಮತ್ತು ಮತ್ತೆ ಮತ್ತೆ ಮಾಡ್ಬೇ ಮಾಡೋದಕ್ಕೂ ನಮಗೆ ಇಂಟ್ರೆಸ್ಟಿರುತ್ತೆ ಏಕೆಂದರೆ ಅವರು ತಿಂದು ತೃಪ್ತಿಯಾಗಿ ಅವರಿಗಿಷ್ಟ ಆಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಅದೇ ಒಂಥರ ನಮಗೇನೋ ಒಂದು ಸರ್ಟಿಫಿಕೇಟ್ ಸಿಕ್ಕಿದಂಗಾಗ್ಬಿಡುತ್ತೆ ನಾನು ಹೇಳ್ವಾಗೆ ಮಕ್ಕಳಿಗೇನಿಷ್ಟ ಅಂದರೆ ಒಂದು ಸಂಸಾರ ಅಂತ ಆದಮೇಲೆ ಮಕ್ಕಳು ಅಂತಾದಮೇಲೆ ಮಕ್ಕಳಿಗಿಷ್ಟವಾದದ್ದನ್ನೇ ನಾವು ಸಾಮಾನ್ಯವಾಗಿ ಮಾಡಬೇಕಾದಂತಹ ಒಂದು ಪದ್ದತಿ ನಾನಷ್ಟೇ ಅಲ್ಲ ಎಲ್ಲಾ ಹೆಂಗಸ್ರು ರೂಢಿಸ್ಕೊಂಡಿದರೆ ಅನ್ನೋದು ನನ್ನ ಒಂದು ಊಹೆ ಅಥವಾ ಅಭಿಪ್ರಾಯ ಸಾಮಾನ್ಯವಾಗಿ ನನ್ನ ಮಕ್ಕಳಿಗೆ ಚಪಾತಿ ಅಕ್ಕಿ ರೊಟ್ಟಿಗಳು ಥರ ತರಾವರಿ ರೊಟ್ಟಿಗಳು ದೋಸೆ ಈ ಥರದ್ದು ಮತ್ತು ಫ್ರೈಡ್ ರೈಸು ಇದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸಾಮಾನ್ಯ ಮಾಡ್ತಾಯಿರ್ತೀನಿ ವಾರಕ್ಕೊಂದ್ಸರಿ ವಾರಕ್ಕೆ ಒಂದ್ಸರಿ ಅಥವಾ ಎರಡು ಸರಿ ಅಂತೂ ಚಪಾತಿ ಇದ್ದೇ ಇರುತ್ತೆ ವಾರಕ್ಕೊಂದ್ಸರಿ ದೋಸೆ ಐಟಮ್ ಇದ್ದೇ ಇರುತ್ತೆ ಅದರ ಜೊತೆಗೆ ರೊಟ್ಟಿ ಅದು ಅಕ್ಕಿ ರೊಟ್ಟಿ ಆಗಿರ್ಬೌದು ರಾಗಿ ರೊಟ್ಟಿ ರವೆ ರೊಟ್ಟಿ ಅವುಗಳಲ್ಲೇ ವೆರೈಟಿ ವೆರೈಟಿ ಮಾಡ್ತಾಯಿರ್ತೀನಿ ಅದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಎಸ್ಪೆಶಲೀ ನನ್ನ ಮಗ ತುಂಬ ಇಷ್ಟಪಡೋದೂಂದರೆ ಅಕ್ಕಿ ರೊಟ್ಟಿ ಪ್ಲೈನ್ ಅಕ್ಕಿ ರೊಟ್ಟಿ ಮತ್ತು ಅದಕ್ಕೆ ಸೈಡ್ಸಲ್ಲಿ ಬದನೇಕಾಯ್ದು ಎಣ್ಣೆಗಾಯಿ ಅದು ಬದ್ನೇಕಾಯಿ ಎಣ್ಣೇಗಾಯಿ ಅಂದರೆ ಅವ್ನಿಗೆ ತುಂಬ ಇಷ್ಟ ಅದು ಅಕ್ಕಿ ರೊಟ್ಟಿ ಮಾಡಿದಾಗ ಅದನ್ನು ಮಾಡಲೇಬೇಕು ಇಲ್ಲಾಂತಂದರೆ ಒಂದು ಬೇರೆ ಯಾವುದಾದ್ರು ಸೈಡ ಡಿಶ್ಶ ಮಾಡಿದ್ರೆ ಅವನು ಬದನೇಕಾಯ್ದು ಮಾಡಬೇಕಾಗಿತ್ತು ನೀವು ಅಂತ ಹೇಳ್ತಾನೆ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಮತ್ತು ಮನೆಯವರು ಸಹ ರೊಟ್ಟಿಗಳನ್ನ ಭಾಳ ಇಷ್ಟಪಟ್ಟು ತಿಂತಾರೆ ಮತ್ತೆ ಮಧ್ಯಾಹ್ನಕ್ ಬಂದಾಗ ಸಾಂಬಾರು ಅನ್ನ ನಮ್ಮ ಆಹಾರ ಪದ್ದತಿನಲ್ಲಿ ಸಾಮಾನ್ಯವಾಗಿ ಮಧ್ಯಾಹ್ನ ಅಂದ ತಕ್ಷಣ ಏನು ಅನ್ನ ಸಾಂಬಾರು ಪಲ್ಯ ಮೊಸರು ಮಜ್ಜಿಗೆ ಈ ಥರದ್ದು ಆಹಾರ ಪದ್ಧತಿ ಇರುತ್ತೆ ನಾವು ಪ್ರತೀದಿನ ಒಂದೊಂದು ಬೇರೆ ಬೇರೆ ವೆರೈಟಿ ಸಾಂಬಾರ್ಗಳನ್ನ ಮಾಡಬೇಕಾಗುತ್ತೆ ಏಕೆಂದರೆ ಕೆಲವರೆಲ್ಲ ನಾನು ಕೇಳಿದೀನಿ ಇವತ್ತೇನಾದರೂ ಸೊಪ್ಪು ಸಾಂಬಾರು ಅಥವಾ ಕಾಳು ಸಾಂಬಾರು ಮಾಡಿದ್ರೆ ಅದನ್ನೇ ನಾಳೆಗೂ ಆಗುತ್ತೆ ಎರಡು ದಿನ ಇಟ್ಕೊಂಡು ತಿಂತೀವಿ ಅಂತೆಲ್ಲ ಹೇಳ್ತಾರೆ ಆದರೆ ನಮ್ಮ ಮನೆಯಲ್ಲಿ ಅದ್ಯಾವತ್ತೂ ವರ್ಕೌಟಾಗಿಲ್ಲ ಏಕೆಂದರೆ ನಮ್ಮ ಮನೆಯಲ್ಲಿ ಅವತ್ತು ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನ ಒಂದು ಟೈಮ್ ಅಥವಾ ರಾತ್ರಿ ಒಂದು ಟೈಮ್ ತಿಂತಾರೆ ಹೊರತು ಅದು ಎಷ್ಟೇ ಚೆನ್ನಾಗಿದ್ರೂ ಎಷ್ಟೇ ಜಾಸ್ತಿ ಮಾಡಿದ್ರೂ ಅದನ್ನು ಮಾರ್ನೇಗೆ ಯಾರೂ ತಿನ್ನಲ್ಲ ಮತ್ತು ಅದನ್ನು ನಾನು ಕೊಡಕ್ಕಿಷ್ಟ ಪಡಲ್ಲ ಏಕೆಂದರೆ ಎರಡೊತ್ತು ತಿನ್ನೋದೇ ಅದು ಮ್ಯಾಗ್ಸಿಮಾ ಮಾ ಆಗಿರುತ್ತೆ ಎಂಥದೇ ತಿಂಡಿ ಎಂಥದೇ ಸಾಂಬಾರಾಗಿರಲಿ ಅದು ಎರಡೊತ್ತಿಗೆ ಅದು ಎನಫ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಒಂದೊಂದ್ಸರಿ ಬೇಳೆ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಬೇಳೆ ರಸಮ್ಮು ಟೊಮೆಟೋ ರಸಮ್ಮು ಈ ಥರದ್ದೆಲ್ಲ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಯಾವುದೇ ಸಾಂಬಾರು ಮಾಡಿದರೂ ಅದಕ್ಕೆ ಪಲ್ಯ ಸೈಡ್ಸಲ್ಲಿ ಪಲ್ಯ ಇದ್ದರೆ ಅವ್ರು ತುಂಬ ಸ್ವಲ್ಪ ಜಾಸ್ತಿ ತಿಂತಾರೆ ಸಾಮಾನ್ಯವಾಗಿ ನಾನು ವಾರಕ್ಕೊಂದ್ಸರಿ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಾಯಿರ್ತೀನಿ ಅದೂ ಸಹ ಮಕ್ಕಳಿಗೆ ಮನೆಯವರಿಗೆ ಮತ್ತು ನನಗೂ ಸಹ ಅದು ಇಷ್ಟ ಆಗುತ್ತೆ ಮೊಳಕೆ ಕಾಳು ಸಾಂಬರು ಅದು ಬರೀ ಹುರಳಿ ಅಷ್ಟೇ ಅಲ್ಲದೇನೇ ಅದ್ರ ಜೊತೆ ಅಲ್ಸ್ ಅಲಸಂದೇ ಕಾಳು ಅವರೇಕಾಳು ಕಡಲೇಕಾಳು ಬಟಾಣಿ ಹಲಸಂದೇ ಇವುಗಳನ್ನೆಲ್ಲ ಸೇರಿಸಿ ಮಿಕ್ಸ್ ಕಾಳುಗಳನ್ನು ಮೊಳಕೆ ಕಟ್ಟಿ ಅದರಲ್ಲಿ ಸಾಂಬಾರು ಮಾಡಿದಾಗ ಅದು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಅದು ಇದ್ದರೆ ಸಂಜೆ ಟೈಮಿಗೆ ಅದಕ್ಕೆ ಚಪಾತಿ ಮಾಡಿದರೂ ಅದರ ಜೊತೆ ತಿನ್ಕೊಳ್ತಾರೆ ರೊಟ್ಟಿಗಳು ಮಾಡಿದ್ರೂ ತಿಂತಾರೆ ಅಥವಾ ಸಾಮಾನ್ಯ ಇಡ್ಲಿ ದೋಸೆ ಮಾಡಿದಾಗ ಈ ಥರ ಮೊಳಕೆಕಾಳು ಸಾಂಬಾರು ಮಾಡಿದ್ರೆ ಎಲ್ಲರೂ ಖುಷಿಪಟ್ಟು ತಿಂತಾರೆ ಹಾಗಾಗಿ ನಮ್ಮ ಮನೇಯಲ್ಲಿ ನಾನು ಸಾಮಾನ್ಯವಾಗಿ ವಾರಕ್ಕೊಂದ್ಸರಿ ಮೊಳಕೆ ಕಾಳು ಸಾಂಬಾರ್ಗಳ ಮಾಡು ಮಾಡ್ತಾಯಿರ್ತೀನಿ ಮತ್ತೆ ವೆರೈಟಿ ವೆರೈಟಿ ಬಸ್ಸಾಂಬಾರುಗಳು ಹುರುಳಿದು ಬಸ್ಸಾಂಬರಿರ್ಬೋದು ಅಥವಾ ಹೆಸರುಕಾಳು ತರಕಾರಿಗಳಾಕ್ಬುಟ್ಟು ಬಸ್ಸಾಂಬಾರು ಮಾಡ್ತಾಯಿರ್ತೀನಿ ಮತ್ತು ಸೊಪ್ಪು ಸಾಂಬಾರಂತೂ ವಾರಕ್ಕೊಂದ್ಸರಿ ಅದು ಸಹ ಇದ್ದೇ ಇರುತ್ತೆ ಎಲ್ಲಾ ಥರದ್ದು ಸೊಪ್ಪುಗಳನ್ನು ಹಾಕಿ ಮಸ್ಸೊಪ್ಪು ಸಾಂಬಾರು ಮಾಡ್ತೀನಿ ಅಥವಾ ಸೊಪ್ಪುದ್ದು ಕಾಳು ಜೊತೆ ಹಾಕಿ ಪಲ್ಯ ಮಾಡ್ತೀನಿ ಮತ್ತು ಸಂಜೆ ಅಂತಂದರೆ ನಮ್ಮ ಮನೆಯವ್ರಿಗೆಲ್ಲ ಮುದ್ದೆ ಇರಬೇಕು ಬಿಸಿಯಾಗಿ ಮುದ್ದೆ ಮಾಡ್ಕೊಡ್ತೀನಿ ಮಕ್ಕಳು ಎಲ್ಲ ಮುದ್ದೆ ತಿನ್ನಲ್ಲ ನಾನು ನಮ್ಮ ಮನೆಯವ್ರಷ್ಟೇ ಮುದ್ದೆ ತಿನ್ನೋದು ಮಕ್ಕಳಿಗೆ ಬೇಕು ಅಂತಂದರೆ ಈಗ ಚಪಾತಿ ಹಿಟ್ಟು ದೋಸೆ ಹಿಟ್ಟು ಈ ಥರದ್ದು ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ ಮನೇಯಲ್ಲಿ ಅವಾಗ ಅದನ್ನು ಮಾಡ್ಕೊಡ್ತೀನಿ ಅವರಿಗೆ ಆವಾಗ ಖುಷಿಯಾಗಿ ತಿಂತಾರೆ ಅಥವಾ ಅನ್ನ ಇದ್ದಾಗ ಅನ್ನ ಸಾಂಬಾರು ತಿನ್ನೋಕ್ಕಿಷ್ಟ ಇಲ್ಲಾಂತಂದರೆ ಅನ್ನನೇ ಸ್ವಲ್ಪ ಒಗ್ಗರಣೆ ಮಾಡಿ ಚಿತ್ರಾನ್ನನೋ ಹುಳಿಯನ್ನನೋ ಅಥವಾ ಫ್ರೈಡ್ ರೈಸ್ ಈ ಥರ ಈ ಥರ ಏನಾದರೂ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಸಾಮಾನ್ಯ ಅನ್ನದ ಐಟಮ್ಗಳನ್ನು ತಿನ್ನೋದು ಕಡಿಮೆ ಸಂಜೆ ಟೈಮು ಈ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಇವುಗಳನ್ನೇ ಜಾಸ್ತಿ ಮಕ್ಕಳು ಇಷ್ಟಪಡ್ತಾಯಿರ್ತಾರೆ ಅಥವಾ ಶ್ಯಾವಿಗೆ ಈ ಥರ ಇಷ್ಟಪಡ್ತಾಯಿರ್ತಾರೆ ಏನೂ ಮಾಡಕ್ಕಾಗಲ್ಲ ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ಮಾಡ್ಕೊಳ್ತಾ ಮಾಡಿಕೊಡೊ ಅಂತದ್ದು ನಮ್ಮ ಕರ್ತವ್ಯ ಅಂತ ಭಾವಿಸಬೇಕು ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡರೆ ನಾವು ದಿನ ಏನು ಮಾಡಕ್ಕೇ ಆಗಲ್ಲ ಏಕೆಂದರೆ ಅವರಿಷ್ಟದ ಜೊತೆನಲ್ಲೇ ನಮ್ಮ ಇಷ್ಟನೂ ನಾವೂ ಹೊಂದುಸ್ಕೊಂಡು ಹೊಗಬೇಕಾಗುತ್ತೆ ಏಕೆಂದರೆ ಕೆಲವು ಸಂದರ್ಭಗಳಲ್ಲಷ್ಟೇ ನಮಗೆ ನಮಗಿಷ್ಟವಾದಂಥದ್ದನ್ನ ಮಾಡಿ ತಿನ್ನೋಕ್ಕೆ ಅಥವಾ ಮಾಡ್ಕೊಟ್ಟಿದ್ದನ್ನು ತಿನ್ನೋಕ್ಕೆ ಅವಕಾಶ ಇರೋದು ಇನ್ನು ಬಹುಪಾಲುಗಳು ಅವರಿಗಿಷ್ಟ ಇವರಿಗಿಷ್ಟ ಮನೆಯವರಿಗಿಷ್ಟ ಮಕ್ಕಳಿಗಿಷ್ಟ ತಂದೆಗಿಷ್ಟ ತಾಯಿಗಿಷ್ಟ ಅತ್ತೆಗಿಷ್ಟ ಮಾವನಿಗಿಷ್ಟ ಹೀಗೆ ಬರೀ ಬೇರೆಯವರ ಇಷ್ಟಗಳಿಗೆ ನಾವು ಹೆಚ್ಚು ನಮ್ಮ ಸಮಯವನ್ನು ವ್ಯರ್ಥ ಮಾಡಿರ್ತೀವಿ ಹಾಗಾಗಿ ಪ್ರತೀ ಸಾರೀನೂ ನಾವು ಮಾಡ್ತಕ್ಕಂಥ ಅಡಿಗೆಗಳಿರ್ಬೋದು ಅಥವಾ ನಾವು ಮಾಡ್ತಕ್ಕಂಥ ತಿಂಡಿಗಳಿರ್ಬೋದು ಎಲ್ಲವೂ ಸಹ ಏನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಮತ್ತು ಎಲ್ಲರಿಗೂ ಇಷ್ಟಪಡಿಸೋ ಥರ ಇರಬೇಕು ಅದೇ ಈಗ ನಮ್ಮ ಸಮಾಜದಲ್ಲಿ ರೂಡಿಯಲ್ಲಿರ್ತಕ್ಕಂತಹ ಒಂದು ವಿಧಾನ ಈ ಈ ರೊಟ್ಟಿಗಳು ಅಂದಾಗ ಅಕ್ಕಿ ರೊಟ್ಟಿನಲ್ಲೇ ಸುಮಾರು ಐಟಮ್ಗಳಿವೆ ವೆರೈಟಿಗಳಿರುತ್ತೆ ಈಗ ಪ್ಲೈನ್ ಅಕ್ಕಿ ರೊಟ್ಟಿಗೆ ಬರೀ ಬಾಂಡಲೆಗೆ ನೀರಾಕಿ ಅದಕ್ಕೆ ಒಂದು ಸ್ವಲ್ಪ ಎಷ್ಟು ನೀರು ಬೇಕೋ ನಮಗೆಷ್ಟು ಬೇಕು ರೊಟ್ಟಿ ಅಷ್ಟು ನೀರಾಕಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಹೀಗೆ ಕಲಕ್ತಾ ಅದೇನಾಗಬೇಕು ಕುದೀ ಬಂದಾಗ ಏನು ಕುದೀತಾ ಇದೆ ಎನ್ನುವಾಗ ನಾವು ಸಿಮ್ಮಲ್ಲಿಟ್ಟುಕೊಂಡು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮುದ್ದೆ ಹದದಲ್ಲಿ ಅದನ್ನು ಮಾಡ್ಕೋಬೇಕು ಅಂದರೆ ಉಂಡೆ ಮಾಡುವ ರೀತಿಯಲ್ಲಿ ಅದು ಹದಕ್ಕೆ ಬಂದಮೇಲೆ ಅದನ್ನು ಆಫ್ ಮಾಡಿ ಏನು ಮಾಡಬೇಕು ಒಂದು ತಟ್ಟೆ ಹಾಕಿ ಮುಚ್ಚಿಡ್ಬೇಕು ಇಟ್ಟು ಅದೊಂದು ಸ್ವಲ್ಪ ಕೈಯಲ್ಲಿ ಕಲ್ಸೋಷ್ಟರ ಮಟ್ಟಿಗೆ ಅದು ತಣ್ಣಗಾಗಿದೆ ಅಂತ ಅಂದಮೇಲೆ ಅದನ್ನು ತೆಗೆದು ಚೆನ್ನಾಗಿ ನಾದಿ ಏನು ಮಾಡಬೇಕು ಚಪಾತಿ ಹಿಟ್ಟಿನ ಹದದಲ್ಲಿ ಅದನ್ನು ಉಂಡೆಗಳಾಗಿ ಮಾಡ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಅದ್ರಮೇಲೆ ಉದುರಿಸಿ ಅದನ್ನು ಒತ್ತಿ ಚಪಾತಿ ಥರ ಒತ್ತಿ ಅದನ್ನು ಎರಡೂ ಕಡೆ ಡ್ರೈಯಾಗಿ ಬೇಯಿಸೋದು ಅಂದರೆ ಅದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಡ್ರೈಯಾಗಿ ಬೇಯ್ಸಿದರೆ ಅದು ತುಂಬ ಚೆನ್ನಾಗಿರತ್ತೆ ತಿನ್ನೋಕ್ಕೆ ಅದಕ್ಕೆ ಕಾಂಬಿನೇಷನ್ನು ನಾ ಹೇಳ್ದಂಗೆ ಬದನೇಕಾಯ್ದು ಎಣ್ಣೇಗಾಯಿ ಪುಟು ಪುಟ್ಟು ಬದ್ನೇಕಾಯಿ ಸಿಗುತ್ತೆ ಉಂಡೆ ಬದ್ನೆಕಾಯಿ ಅದನ್ನೇನು ಇಡೀಯಾಗಿ ಅದನ್ನು ನಾಲ್ಕು ಭಾಗ ಕಟ್ ಮಾಡಿ ಅದರೊಳಗಡೆ ಆ ಎಣ್ಣೇಗಾಯಿಗೆ ಬೇಕಾಗಿರ್ತಕ್ಕಂತಹ ಮಸಾಲೆಯನ್ನು ತುಂಬಿ ಅದನ್ನು ಫ್ರೈ ಮಾಡಿ ಅದಕ್ಕೆ ಗೊಜ್ಜು ಥರ ಮಾಡ್ತಾರೆ ಅದು ತುಂಬ ಟೇಸ್ಟಾಗಿರುತ್ತೆ ಮಾಮೂಲಿ ಬದ್ನೇಕಾಯ್ಗಳನ್ನ ಕೆಲವರು ಇಷ್ಟಪಡಲ್ಲ ಅಯ್ಯೋ ಬದ್ನೇಕಾಯಿನ ಬದ್ನೇಕಾಯಿನೂ ಒಂದು ತರಕಾರಿನ ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಈ ಥರ ಎಣ್ಣೇಗಾಯಿ ಮಾಡ್ಕೊಂಡು ಅದನ್ನು ಅಕ್ಕಿರೊಟ್ಟಿ ಜೊತೆಗೆ ಕಾಂಬಿನೇಷನಲ್ ತಿನ್ನುವಾಗ ಭಾಳ ಚೆನ್ನಾಗಿರುತ್ತೆ ಓ ಬದನೇಕಾಯ್ ಇಷ್ಟೊಂದು ಟೇಸ್ಟಾಗಿರುತ್ತಾ ಅಥವಾ ಬದನೇಕಾಯ್ ಐಟಮಲ್ಲಿ ಇಷ್ಟು ಚೆನ್ನಾಗಿರೋದು ತಿಂಡಿ ಮಾಡ್ಬೋದಾ ಅನ್ನೋದು ನಮಗೆ ಆವಾಗ ಗೊತ್ತಾಗುತ್ತೆ ಎಷ್ಟೋ ಸಾರಿ ಬದನೇಕಾಯಿ ಇಷ್ಟಪಡದೇ ಇರೋರಿಗೆ ಈ ಥರ ಎಣ್ಣೇಗಾಯಿ ಮಾಡ್ಕೊಟ್ಟಾಗ ಅವ್ರು ತುಂಬ ಇಷ್ಟಪಟ್ಟು ಬದ್ನೇಕಾಯನ್ನ ತಿಂತಾರೆ ಅನ್ನೋದು ನಾನು ಕಂಡ್ಕೊಂಡಿರ್ತಕ್ಕಂಥ ಸತ್ಯ ಮತ್ತು ಇನ್ನೊಂದು ನಾನು ತುಂಬ ಚೆನ್ನಾಗಿ ಮಾಡೋದು ಅಂತಂದರೆ ಮೊದ್ಲೇ ಹೇಳಿದಾಗೆ ಮೊಳಕೆ ಕಾಳು ಸಾಂಬಾರು ಮತ್ತು ಅದಕ್ಕೆ ಇಡ್ಲಿ ಅಥವಾ ದೋಸೆ ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಅನ್ನುವಾಗ ಇವತ್ತು ಮಾಡ್ತೀನಿ ಅಂದರೆ ಅದು ನೆನ್ನೆನೇ ಇಡ್ಲಿಗೆ ಅಥವಾ ದೋಸೆಗೆ ನೆನಸಿರ್ತೀನಿ ಅದು ಮಾಡಿಬಿಟ್ರೆ ಆ ನೋಡಿ ಮಧ್ಯಾಹ್ನಕ್ಕೆ ಮತ್ತೆ ಸಾಂಬಾರು ಮಾಡಬೇಕು ಅನ್ನೊ ಅಂಥ ಏನು ತಲೆನೋವು ಇರಲ್ಲ ಅದಕ್ಕೆ ಬೇಕು ಅಂದರೆ ಒಂದು ಚಟ್ನಿ ಮಾಡ್ಕೊಬೋದು ಅಥವಾ ಆ ಸಾಂಬಾರನ್ನೇ ದೋಸೆ ಜೊತೆ ಅಥವಾ ಇಡ್ಲಿ ಜೊತೆ ತಿಂತಾಯಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಅದಕ್ಕೆ ಕಾಯಿ ಕಡಲೆ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಕೊತ್ತಂಬರಿ ಕರಿಬೇವು ಮತ್ತೆ ಈರುಳ್ಳಿ ಅಷ್ಟನ್ನು ಸ್ವಲ್ಪ ಬಿಸಿ ಮಾಡಿ ಚೆನ್ನಾಗಿ ನೈಸಿಗೆ ರುಬ್ಬಿ ಅದರ ಜೊತೆಗೆ ಟೊಮೆಟೋ ಸೇರಿಸಿ ರುಬ್ಬಿ ಮಸಾಲೆ ಮಾಡಿ ಆ ಕಾಳ್ ಸಾಂಬಾರಿಗ್ ಹಾಕಿರ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಹೆಂಗೆ ಟೇಸ್ಟ್ ಬರ್ತಾಯಿರುತ್ತೆ ಅಂದರೆ ಅದ್ರ ಅದ್ರ ಮುಂದೆ ಯಾವ ಮಟನ್ ಚಿಕನ್ ಸಾಂಬಾರು ಸಹ ಕಡಿಮೇನೇ ಅನ್ನುವಷ್ಟ್ರ ಮಟ್ಟಿಗೆ ಅದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಅಷ್ಟೇ ಖುಷಿಪಟ್ಟು ತಿಂತಾರೆ ಕಾಳಿರುತ್ತೆ ಜೊತೆನಲ್ಲಿ ಆ ಮಸಾಲೆ ಸಾಂಬಾರಾದದರಿಂದ ಇಡ್ಲಿ ಜೊತೆ ಅಥವಾ ದೋಸೆ ಜೊತೆ ಒಳ್ಳೆ ಕಾಂಬಿನೇಷನಾಗಿರತ್ತೆ ಈ ಥರ ನಾವು ಕೆಲಸವನ್ನ ಕಡಿಮೆ ಮಾಡಿಕೋಬೇಕು ಅಂತಂದರೆ ಈ ಥರ ಟು ಇನ್ ಒನ್ ಥರ ಬೆಳಗ್ಗೆ ತಿಂಡಿಗೂ ಅದು ಗ್ರೇವಿ ಥರ ಅಥವಾ ಸಾಗು ಥರ ಆಗಬೇಕು ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರ್ಬೇಕು ಮತ್ತೇ ಅದೇ ಸಂಜೆಗೂನೂ ಮುದ್ದೆ ಜೊತೆಗೆ ಕಾಳು ಸಾಂಬಾರು ಇದ್ದುಬಿಟ್ರಂತು ಮೊಳಕೆ ಕಾಳು ಸಾಂಬಾರು ತುಂಬ ಚೆನ್ನಾಗಿರತ್ತೆ ಮತ್ತು ಒಂದು ಪೂರ್ಣ ಮುದ್ದೇ ತಿನ್ಕೊಂಬಿಡ್ಬೋದು ಏನು ಮತ್ತೇ ಸಂಜೆಗೇನು ಮಧ್ಯಾಹ್ನಕ್ಕೇನು ಅನ್ನೋ ಯೋಚನೆ ಇರಲ್ಲ ಹಾಗಾಗಿ ನಾನು ಸಾಮಾನ್ಯ ವಾರಕ್ಕೊಂದ್ಸರಿನಾದರೂ ಈ ಥರ ಕಾಳು ಸಾಂಬಾರು ಮಾಡ್ತಾಯಿರ್ತೀನಿ ಮತ್ತು ಭಾನುವಾರ ಆಯಿತು ಅಂದರೆ ಮಕ್ಳು ಕೇಳ್ತಾಯಿರ್ತಾರೆ ಅಮ್ಮ ಏನಾದರು ಚಿಕನ್ ಮಾಡಿ ಮಟನ್ ಮಾ ಏನಾದರು ನಾನ್ ವೆಜ್ ಮಾಡಿಕೊಡಿ ಅಂತ ಕೇಳ್ತಾಯಿರ್ತಾರೆ ನಮ್ಮ ಮನೆಯವ್ರು ಅವರು ಪೂರ್ ವೆಜಿಟೇರಿಯನ್ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ನಾನ್ ವೆಜ್ ತಿನ್ನಕ್ಕೆ ಮನೆಯಲ್ಲಿ ಮಾಡಿದ್ರೂ ತಿನ್ನಲ್ಲ ಮತ್ತೇ ಚಿಕ್ಕ ವಯಸ್ಸಿಂದಾನೇ ಅವರು ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ ಹಾಗಾಗಿ ಅವರಿಗಿಷ್ಟ ಇಲ್ಲ ನನಗೇನನ್ಸುತ್ತೆ ಅಂತಂದರೆ ಅಯ್ಯೋ ಅವರು ತಿನ್ನಲ್ವಲ್ಲ ಏನಕ್ ಮಾಡೋದು ಅಂತ ನನಗೆ ಒಂದೊಂದ್ಸರಿ ಅನಿಸುತ್ತೆ ಆದರೆ ಮಕ್ಕಳು ಕೇಳ್ತಾರಲ್ಲ ಅಂತ ಹೇ ಕೇಳುವಾಗ ಅವರು ಬೇರೆಯವ್ರ ಮೂಲಕ ತರ್ಸಿಕೊಡ್ತಾರೆ ಆಗ ಮಾಡಿದ್ರೆ ಬಿರಿಯಾನಿ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆ ಬಿರಿಯಾನೀ ಅವರಿಗೆ ಮಗಳು ಹೈದ್ರಬಾದ್ ಸ್ಟೈಲ್ ಬಿರಿಯಾನಿ ಮಾಡಿಕೊಡಿ ಅಂತ ಕೇಳ್ತಾಳೆ ನಾನೂ ಟ್ರೈ ಮಾಡಿದ್ದೀನಿ ಪರವಾಗಿಲ್ಲ ನಾಟ್ ಬ್ಯಾಡ್ ಸುಮಾರಾಗಿ ಬಂದಿದೆ ಆದರೆ ಅಷ್ಟೊಂದು ಫರ್ಫೆಕ್ಟಾಗಿ ಬಂದಿಲ್ಲ ಹಾಗಾಗಿ ಅದನ್ನು ಜಾಸ್ತಿ ಟ್ರೈ ಮಾಡಲ್ಲ ಮಾಮೂಲಿ ಬಿರಿಯಾನಿ ಮಾಡ್ತೀನಿ ಅದನ್ನ ಮಾಡುವಾಗ ಮಕ್ಕಳು ಮಧ್ಯಾಹ್ನ ಒಂದು ಟೈಮು ಸಂಜೆ ಟೈಮು ಮತ್ತು ಉಳಿದಿದ್ರೆ ಅದನ್ನ ಎತ್ತಿಟ್ಟು ಮಾರ್ನೇಗು ಸಹ ಅವರಿಗೆ ಬಿಸಿ ಮಾಡಿ ಕೊಟ್ಟರೆ ಬಹಳ ಇಷ್ಟಪಟ್ಟು ತಿಂತಾರೆ ಮತ್ತು ಮಾರ್ನೆಗೆ ಅದು ತುಂಬ ಟೇಸ್ಟಾಗಿರುತ್ತೆ ಅನ್ನೋ ಅಭಿಪ್ರಾಯನ ಅವ್ರು ಹೇಳ್ತಾರೆ ಒಂದು ಬೇಜಾರು ಏನು ಅಂತಂದರೆ ಮಕ್ಕಳು ತಿನ್ನುವಾಗ ಎಷ್ಟು ಅದರಲ್ಲಿ ಪೀಸ್ಗಳಿರುತ್ತೆ ಬಿರಿಯಾನಿನಲ್ಲಿ ಪೀಸ್ಗಳು ಅವರು ಹೊಟ್ಟೆ ತುಂಬ ತಿಂದಿರ್ತಾರೆ ಮತ್ತು ಇನ್ನೊಂದ್ಸಲ ತಿನ್ನುವಾಗ ಅಷ್ಟೇ ಪೀಸ್ಗಳನ್ನ ಕೇಳುವಾಗ ನಂಗೆ ಬೇಜಾರಾಗುತ್ತೆ ಅಲ್ವಾ ಈಗ ಮಾರ್ನೆಗೆ ಅದನ್ನಿಟ್ಟು ಕೊಡುವಾಗ ಅಷ್ಟೇ ಪೀಸ್ಗಳು ಬೇಕು ಅಂತ ಕೇಳಿದ್ರೆ ಎಲ್ಲಿ ತರೋದು ಮತ್ ಅಷ್ಟೊಂದನ್ನ ಮಾಡಿ ಒಂದೇ ಸರಿ ಹಂಗೆಲ್ಲ ತಿನ್ನೋದೂ ಸಹ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾಗಿ ಎಷ್ಟು ಬೇಕು ಯಾವುದನ್ನು ಯಾವ ಪ್ರಮಾಣದಲ್ಲಿ ಯಾವಾಗ ಎಷ್ಟನ್ನ ತಿನ್ನಬೇಕು ಅನ್ನೋದರ ಕಾನ್ಸೆಪ್ಟ್ ಸಹ ನಮಗಿರ್ಬೇಕಾಗತ್ತೆ ಮತ್ತು ಊಟ ಆದ ನಂತರ ಹಣ್ಣುಗಳನ್ನ ತಿನ್ನೋದನ್ನು ಸ್ವಲ್ಪ ರೂಢಿ ಮಾಡಿಕೊಬೇಕು ಮತ್ತೇ ಊಟಕ್ಕೂ ಮೊದಲೇ ಸೌತೇಕಾಯಿ ಕ್ಯಾರೆಟು ಈ ಥರದ್ದೊಂದು ಹಸಿ ತರಕಾರಿಗಳ್ನ ತಿನ್ನೋದರಿಂದ ನಮಗೆ ತಿನ್ನಕ್ಕೂ ಊಟ ಜಾಸ್ತಿ ತಿನ್ನಕ್ಕೂನೂ ಒಂದು ಅವಕಾಶ ಆಗುತ್ತೆ ಮತ್ತು ತಿಂದಿದ್ದನ್ನ ಜೀರ್ಣಿಸಿಕೊಳ್ಳಕ್ಕೂ ಸಹ ನಮಗೆ ಅವಕಾಶ ಆಗುತ್ತೆ ಹಾಗಾಗಿ ಹಣ್ಣು ತರಕಾರಿಗಳು ಸಹ ನಮ್ಮ ಆಹಾರದಲ್ಲಿ ಬಹಳ ಹೆಚ್ಚಿರಬೇಕು ಅವುಗಳನ್ನು ತಿನ್ನೊದರಿಂದ ಮಕ್ಕಳಿಗೆ ನಾನ್ ವೆಜ್ಜಲ್ಲಿ ಆ ನಾನ್ ವೆಜ್ಜು ಅಥವಾ ಮೊಟ್ಟೆ ಮೀನು ಮಾಂಸ ಇವುಗಳಿಂದಾನೇ ನಮಗೆ ಎಲ್ಲ ಶಕ್ತಿ ಸಿಗೋ ಅಂತದ್ದಲ್ಲ ಅದನ್ನ ತಿನ್ನದೇ ಹೋದವ್ರೂ ಸಹ ಬೆಣ್ಣೆ ತುಪ್ಪ ತರಕಾರಿ ಹಣ್ಣುಗಳನ್ನ ತಿಂದು ತುಂಬ ಪೌಷ್ಟಿಕಾಂಶಗಳನ್ನು ಹೊಂದಿದವರು ಇದ್ದಾರೆ ಮತ್ತು ದೃಢಕಾಯರಾಗಿರೋರು ಇದ್ದಾರೆ ಹಾಗಾಗಿ ನಾವು ಯಾವ ರೀತಿ ರೂಢಿ ಮಾಡಿಕೊಳ್ತೀವಿ ಮತ್ತು ನಮ್ಮ ಮನಸ್ಥಿತಿ ಇದನ್ನ ತಿಂದರೆ ನಾವು ದಪ್ಪ ಆಗಿಬಿಡ್ತೀವಾ ಅಥವಾ ಇದನ್ನ ತಿಂದರೆ ಸಣ್ಣ ಆಗ್ತೀವೋ ಅಂತ ಏನೇನೋ ಅನ್ಕೊಳ್ತೀವಲ್ವಾ ಅದ್ರಮೇಲೆ ನಾವು ತಿನ್ನೋ ಆಹಾರಗಳು ನಮ್ಮ ದೇಹದಮೇಲೆ ಎಫೆಕ್ಟಾಗ್ತಾಯಿರುತ್ತೆ ಹಂಗಾಗಿ ನಾವು ಯಾವುದೇ ಆಹಾರ ತಿಂದರೂ ಅದು ಹೆಲ್ದಿಯಾಗಿರಬೇಕು ಮತ್ತು ನಮ್ಮ ದೇಹಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಇರಬೇಕು ಅಂತಹ ಆ ಆಹಾರಗಳನ್ನು ಚ್ಯೂಝಿಯಾಗಿ ತಿನ್ನೋದರಿಂದ ನಾವು ಇನ್ನಷ್ಟು ಕಾಲ ಆರೋಗ್ಯವಾಗಿ ಆಯುಷ್ಯಭರಿತವಾಗಿ ಇರಬಹುದು ಅದನ್ನು ಬಿಟ್ಟು ಜಂಕ್ ಫುಡ್ಡುಗಳನ್ನು ಜಾಸ್ತಿ ತಿನ್ನೋದರಿಂದ ನಮ್ಮ ಜೀರ್ಣಶಕ್ತಿನು ಕಡಿಮೆಯಾಗತ್ತೆ ಮತ್ತು ನಮ್ಮ ಆರೋಗ್ಯ ಆರೋಗ್ಯದಮೇಲೂ ಸಹ ಪ್ರತಿಕೂಲ ಪರಿಣಾಮಗಳನ್ನು ಅದು ಬೀರ್ತಾಯಿರುತ್ತೆ ಅದಕ್ಕೆ ಆದಷ್ಟು ನಾವು ನಮ್ಮ ಆಹಾರ ಪದ್ದತಿಗಳು ನಮ್ಮ ದೇಹದಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡದೇ ಇರೋ ರೀತಿನಲ್ಲಿ ಇರಬೇಕಾಗತ್ತೆ ಮತ್ತು ನಾವು ನಾವು ತಿಂತಕ್ಕಂಥ ಆಹಾರ ಹೇ ಹೇಗಿದೆ ಮತ್ತು ಮಕ್ಕಳು ಅದನ್ನು ನೋಡಿ ಅವರು ಸಹ ಒಳ್ಳೆ ಆಹಾರ ಅಭ್ಯಾಸಗಳನ್ನ ರೂಢಿ ಮಾಡಿಕೊಳ್ಳುವ ರೀತಿಯಲ್ಲಿ ನಾವು ಮೊದಲು ಒಳ್ಳೆಯ ಆರೋಗ್ಯದ ಅಭ್ಯಾಸಗಳನ್ನ ಮತ್ತು ಆಹಾರದ ಅಭ್ಯಾಸಗಳನ್ನ ರೂಢಿ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ಸಹ ನಮ್ಮನ್ನ ನೋಡಿ ಅದನ್ನು ಕಲಿಲಿಕ್ಕೆ ಅದನ್ನು ರೂಢಿಸ್ಕೊಳಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ತಂದೆ ತಾಯಿಗಳಾದಂತಹ ನಾವು ಒಳ್ಳೆ ಆಹಾರ ಪದ್ದತಿಗಳನ್ನು ರೂಢಿಸ್ಕೋಬೇಕು ಮತ್ತು ಯಾವುದು ನಮ್ಮ ದೇಹಕ್ಕೆ ಬೇಕು ಬೇಡ ಮತ್ತು ಆ ನಾವು ತಿಂತಕ್ಕಂಥ ಆಹಾರದಲ್ಲಿ ಯಾವಯಾವ ಅಂಶಗಳಿದೆ ಅನ್ನುವುದರ ಒಂದು ಸಾಮಾನ್ಯ ಜ್ಞಾನನೂ ಸಹ ನಾವು ಹೊಂದಿರ್ಬೇಕಾಗುತ್ತೆ ಮತ್ತು ಮಕ್ಕಳು ಸಹ ಹೊರಗಡೆ ತಿನ್ನುವಾಗ ಇದರಿಂದ ನಮ್ಮ ದೇಹಕ್ಕೇನಾದರೂ ತೊಂದರೆ ಇದೆಯಾ ಅಂತ ಯೋಚಿಸಿ ಅದನ್ನು ಆಯ್ಕೆ ಮಾಡಿ ತಿನ್ನುವ ರೀತಿಯಲ್ಲಿ ನಾವು ಮಕ್ಕಳ ಮನಸ್ಥಿತಿಗಳನ್ನು ಮಕ್ಕಳ ಒಂದು ಆ್ಯಟಿಟ್ಯೂಡ್ನ ಬದಲಾಯಿಸಬೇಕಾಗಿರೊದು ಸಹ ಇಂದಿನ ಪೋಷಕರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲದೇನೇ ನಾವು ಕುಡಿತಕ್ಕಂತಹ ಪಾನೀಯಗಳಾಗಿರ್ಬೌದು ಕಾಫಿ ಟೀ ಅದು ದಿನಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಸಾಕು ಅನ್ನುವಷ್ಟರ ಮಟ್ಟಿಗೆ ಇರಬೇಕು ಅದನ್ಬಿಟ್ಟು ನಾವು ದಿನಕ್ಕೆ ಒಂದು ಏಳೆಂಟು ಸಾರಿ ಟೀ ಅನ್ನ ಅಥವಾ ಕಾಫಿಯನ್ನು ಕುಡಿಯೋದರಿಂದ ನಮ್ಮ ದೇಹಕ್ಕೆ ಅದು ತುಂಬ ಏನಾಗುತ್ತೆ ತೊಂದರೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತೆ ಏಕೆಂದರೆ ಮೊದಲೇ ಗೊತ್ತು ನಮಗೆ ಟೂ ಮಚ್ ಈಸ್ ಟೂ ಬ್ಯಾಡ್ ಅಂತ ಯಾವುದೇ ಅತೀ ಆದರೆ ಅಮೃತನೂ ಸಹ ವಿಷವಾಗಿ ಪರಿಣಮಿಸುತ್ತೆ ಹಾಗಾಗಿ ಒಂದು ಹಾಲೇ ಇರ್ಬೋದು ಕಾಫಿನೇ ಇರ್ಬೋದು ಟೀ ಇರ್ಬೋದು ಯಾವುದೇ ಆಗಲಿ ನಮ್ಮ ದೇಹಕ್ಕೆ ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ರೂಢಿ ಮಾಡಿಕೊಂಡ್ರೆ ಒಳ್ಳೇದು ಹೆಚ್ಚು ಮಾಡಿಕೊಂಡ್ರೆ ಅದರಿಂದ ನಮ್ಗೆ ತೊಂದರೆಗಳೇ ಜಾಸ್ತಿ ಇರುತ್ತೆ ಮತ್ತು ಮಕ್ಳಿಗೂ ಸಹ ನಾವು ಹಾಲನ್ನು ಕುಡಿಯೋದರಿಂದ ಏನೆಲ್ಲಾ ಉಪಯೋಗಳಿದೆ ಅನ್ನೋದನ್ನು ಹೇಳಬೇಕು ಎಷ್ಟೋ ಮಕ್ಕಳು ಹಾಲು ಮೊಸರು ಮಜ್ಜಿಗೆ ಅಂದರೆ ಅದನ್ನ ಇಷ್ಟನೇ ಪಡಲ್ಲ ನಂಗೆ ಬೇಡ ಅಂತಾರೆ ಅದೇ ಅದುಬಿಟ್ಟು ಬೇರೆ ಹೊರ್ಗಡೆ ಜ್ಯೂಸ್ಗಳು ಅದು ಇದು ಎಲ್ಲಾ ಕುಡಿತಾರೆ ಅಂದರೆ ಮನೆಯಲ್ಲಿ ನಾವು ಹಣ್ಣುಗಳನ್ನು ಅದು ಹೇಗೆ ಮೂಲ ರೂಪದಲ್ಲಿರತ್ತೆ ಹಾಗೇ ತಿಂದರೆ ಹೆಚ್ಚು ಪರಿಣಾಮಕಾರಿ ಅನ್ನೋದು ವೈದ್ಯರು ಹೇಳಿರ್ತಕ್ಕಂಥ ತಜ್ಞರು ಹೇಳಿರ್ತಕ್ಕಂಥ ಸಂಶೋಧನೆ ಮೂಲಕ ಕಂಡುಕೊಂಡಂತಹ ಸತ್ಯ ಆದರೆ ಮಕ್ಕಳು ಆ ರಾ ಹಣ್ಣುಗಳನ್ನ ತಿನ್ನೋದಕ್ಕೆ ಬದಲಾಗಿ ಅದರಿಂದ ಜ್ಯೂಸ್ಗಳನ್ನು ಮಾಡಿ ಕುಡಿಯೋದರಲ್ಲಿ ಅವರು ಜಾಸ್ತಿ ಇಂಟ್ರೆಸ್ಟನ್ನ ವಹಿಸ್ತಾರೆ ಅದನ್ನ ನಾವು ಯಾವತ್ತೋ ಅಕೇಶನಲ್ ಕುಡಿಯೋ ರೀತಿಯಲ್ಲಿ ಅವರಿಗೆ ಮೋಲ್ಡ್ ಮಾಡಬೇಕಾಗತ್ತೆ ಏಕೆಂದ್ರೆ ಈಗ ಆ್ಯಪಲ್ ಅಂದ ತಕ್ಷಣ ಅದನ್ನ ಇಡೀಯಾಗಿ ತಿನ್ನೋದರಲ್ಲೇ ಅದರದ್ದು ಪೋಷಕಾಂಶ ಜಾಸ್ತಿ ಇರುತ್ತೆ ಅದನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಅದು ಟೇಸ್ಟ್ ಡಿಫರಾಗುತ್ತೆ ಮತ್ತು ಅದ್ರಲ್ಲಿರ್ತಕ್ಕಂಥ ಪೋಷಕಾಂಶನೂ ಸಹ ಕಡಿಮೆ ಆಗ್ಬೋದೇನೋ ಹಾಗಾಗಿ ಮಕ್ಕಳಿಗೆ ನಾವು ಒಳ್ಳೆ ಆಹಾರ ಪದ್ದತಿಗಳನ್ನು ಅಭ್ಯಾಸ ಮಾಡಿಸ್ಬೇಕು ಮತ್ತು ನಮ್ಮನ್ನ ನೋಡಿ ಅವರ ಕಲಿಯುವ ರೀತಿಯಲ್ಲಿ ನಮ್ಮ ಒಂದು ಆಹಾರ ಪದ್ದತಿ ಇರಬೇಕು ಅನ್ನೋದು ನನ್ನ ಅಭಿಮತ